ಭಾರತದ ಅಧಿಕೃತ ಭಾಷೆ ಎಂದು ನಾವು ಹಿಂದಿಯನ್ನು ಪರಿಗಣಿಸುವುದಾದರೆ ಅದನ್ನು ಕೇವಲ ಆಡಳಿತ ಭಾಷೆಯನ್ನಾಗಿ ಅಷ್ಟೇ ಪರಿಗಣಿಸಲಾಗುತ್ತದೆ ಹಿಂದಿ ರಾಷ್ಟ್ರೀಯ ಭಾಷೆ ಅಲ್ಲ ಕನ್ನಡ ಮತ್ತು ಹಿಂದಿಗೆ ಬಹಳ ಸಾಮ್ಯತೆಗಳಿವೆ ಬಹಳಷ್ಟು ಕನ್ನಡ ಅಥವಾ ಹಿಂದಿಯ ಪದಗಳು ಹೋಲಿಕೆಯಾಗುತ್ತವೆ ಮತ್ತು ಇವು ಭಾರತೀಯ ಭಾಷೆಗಳಾಗಿರುವುದರಿಂದ ಒಂದಕ್ಕೊಂದು ಒಂದಕ್ಕೊಂದು ಬಹಳ ಸಾಮ್ಯತೆ ಒಂದರ ನಡುವೆ ಬಹಳ ಒಂದು ಸಾಮ್ಯತೆ ಇದೆ ಹಾಗಾಗಿ ನಾವು ಯೋಚಿಸುವ ನೂರಾರು ಪಟ್ಟು ಸಂಬಂಧಗಳು ಕನ್ನಡ ಮತ್ತು ಹಿಂದಿಯ ನಡುವೆ ಇದ್ದುದ್ದುಂಟು ಹಿಂದಿ ಆಡಳಿತ ಭಾಷೆಯಾಗಿರುವುದರಿಂದ ಬಹಳಷ್ಟು ರಾಜ್ಯಗಳು ಹಿಂದಿಯನ್ನು ಮಾತನಾಡುವುದರಿಂದ ಅದನ್ನು ಆಡಳಿತ ಭಾಷೆಯನ್ನಾಗಿ ಮಾತಾಡ ಮಾಡಲಾಗಿದೆ ಕನ್ನಡ ಬರೀ ಅಡ್ಮಿನಿಸ್ಟ್ರೇಟಿವ್ ಬರೀ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಧಿಕೃತ ಭಾಷೆ ಯಾಕಂದರೆ ಕರ ಸಾವಿರದ ಒಂಬೈನೂರ ನಲ್ವತ್ತೇಳರ ನಂತರ ಸ್ವಾತಂತ್ರ್ಯ ಸಿಕ್ಕ ನಂತರ ಎಲ್ಲ ರಾಜ್ಯಗಳು ಸಹ ಪ್ರತ್ಯೇಕ ಭಾಷ್ಯಾಧಾರಿತ ರಾಜ್ಯಗಳ ಬೇಡಿಕೆ ಇಟ್ಟರು ಆ ಕಾರಣ ಬಹಳಷ್ಟು ತೆಲುಗು ರಾಜ್ಯರ ತೆಲುಗು ರಾಜ್ಯ ಆಂಧ್ರ ವಡಿ ಆಯಿತು ಆಮೇಲೆ ತಮಿಳು ಕರ್ನಾ ತಮಿಳು ತಮಿಳುನಾಡಾಯಿತು ಮಲಯಾಳಂ ಕೇರಳವಾಯಿತು ಕನ್ನಡ ಕರ್ನಾಟಕವಾಯಿತು ಕನ್ನಡವು ಇಂದಿನ ಪರಿಸ್ಥಿತಿಯಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದೆ ಹಿಂದಿ ಇಂದು ಉತ್ತರದಿಂದ ಬಂದ ಜನ ಕನ್ನಡವನ್ನು ಬಳಸುವುದಿಲ್ಲವೆಂಬ ಅಸಮಾ ಅಸಮಾಧಾನ ಇಲ್ಲಿನ ಕನ್ನಡಿಗರಲ್ಲಿ ಉಂಟು ಹಾಗಾಗಿ ಕೆಲವು ಬಾರಿ ಹಿಂದಿ ಮತ್ತು ಕನ್ನಡಿಗರ ನಡುವೆ ಜಗಳಗಳಾಗುವುದೂ ಉಂಟು ಈ ಕಾರಣ ನಾವು ಎಲ್ಲ ಭಾಷೆಗಳಿಗೂ ರೆಸ್ಪೆಕ್ಟನ್ನು ಕೊಡಬೇಕು ಎಲ್ಲ ಭಾಷೆಗಳಿಗೂ ಅದರದೇ ಆದಂತಹ ಮರ್ಯಾದೆ ಘನತೆ ಗೌರವಗಳಿರುತ್ತವೆ ನಾವು ಅವುಗಳನ್ನು ಗೌರವಿಸಬೇಕು ಮತ್ತು ಅವರ ಭಾಷೆಗೆ ತಲೆಬಾಗಬೇಕು ಹಿಂದಿಯೂ ಸಹ ಅದು ಒಂದು ಭಾಷೆ ಕನ್ನಡವೂ ಸಹ ಒಂದು ಭಾಷೆ ನಾವು ಎರಡೂ ಭಾಷೆಗಳೂ ಗೌರವ ನೀಡಬೇಕು ಕನ್ನಡ ಬರೆಯಲು ಅತ್ಯಂತ ಸುಂದರವಾಗಿ ಕಾಣುತ್ತದೆ ಹಿಂದಿಯೂ ಸಹ ಸುಂದರವೇ ಆದರೆ ಕನ್ನಡ ಬಹಳಷ್ಟು ಸುಂದರವಾಗಿ ಕಾಣುತ್ತದೆ ಅವು ನಾವು ಮಾತನಾಡುವಾಗಲೂ ಅಥವಾ ಬೇರೆ ಏನು ಮಾಡುವಾಗಲೂ ಕನ್ನಡ ಬಹಳ ಸುಂದರವಾಗಿ ಕಾಣುತ್ತದೆ ಮತ್ತು ಚಂದ ಚಂದ ಉಂಟು ಚಂದ ಉಂಟು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಬೋಲೋ ಭಾರತ್ ಮಾತಾ ಕಿ ಜೈ ಮತ್ತು ಬೇರೆ ಏನು ಹೇಳಬೇಕು ಎಂದು ನಿಮಗನಿಸಿದರೆ ನೀವು ಕೇಳಿ ನಾನು ಏಳುತ್ತೇನೆ ಹೋಲಿಕೆ ಯಾವುದೇ ಎರಡು ಭಾಷೆಗಳ ನಡುವೆ ಹೋಲಿಕೆ ಮಾಡುವುದು ಅಷ್ಟು ಸರಿ ಕಾಣುವುದಿಲ್ಲ ಯಾಕೆಂದರೆ ಆ ಭಾಷೆಗಳು ಅಲ್ಲಿನ ಜನರಿಗೆ ತಕ್ಕಂತೆ ರೂಢಿಯಲ್ಲಿ ಅಭಿವೃದ್ಧಿಗೊಂಡು ರೋ ಅಭಿವೃದ್ಧಿ ಹೊಂದಿರುತ್ತವೆ ಸೊ ಆದರೆ ಸೊ ನಾವಿಲ್ಲಿ ಅವು ಎರಡನ್ನೂ ಹೋಲಿಕೆ ಮಾಡಿ ಯಾವುದು ಸರಿ ಯಾವುದು ತಪ್ಪು ಎಂದು ಭಾವಿಸುವುದು ಬಹಳ ತಪ್ಪಾಗು ತಪ್ಪಾಗುತ್ತದೆ ಮತ್ತು ತಪ್ಪಾಗುವಂಥ ವಿಷಯವಿದು ನಾನು ಮೊದಲೇ ಹೇಳಿದಂತೆ ಭಾಷೆಗಳು ವಿಕಸನಗೊಂಡಿದ್ದು ಇಲ್ಲಿನ ಜನರ ವರ್ತನೆಗಳು ಮತ್ತು ಅವರ ದಿನನಿತ್ಯದ ಆಧಾರದ ಮೇಲೆ ಒಂದು ಭಾಷೆಗೂ ಮತ್ತೊಂದು ಭಾಷೆಗೂ ಬಹಳಷ್ಟು ವ್ಯತ್ಯಾಸಗಳಿರುತ್ತವೆ ನಾವು ಇದನ್ನು ಹೋಲಿಕೆ ಮಾಡಿ ಅದನ್ನು ಹೋಲಿಕೆ ಮಾಡಿ ಇದು ಸರಿನಾ ಇದು ತಪ್ಪಾ ಅಂತ ಹೇಳೂದು ಸ್ ಯಾವುದೂ ಸರಿ ಅಲ್ಲ ಅದು ಹಾಗಾಗಿ ಹಿಂದಿ ಒಂದು ಭಾಷೆ ಇಂಗ್ಲೀಷ್ ಒಂದು ಭಾಷೆ ಕನ್ನಡ ಒಂದು ಕನ್ನಡ ಕೂಡ ಒಂದು ಭಾಷೆ ಹಿಂದಿ ಮತ್ತು ಕನ್ನಡ ಹಿಂದಿ ಮತ್ತು ಕನ್ನಡ ಭಾರತೀಯ ಭಾಷೆಗಳಾಗಿರುವುದರಿಂದ ಸಾಕಷ್ಟು ಸಾಮ್ಯತೆಗಳು ಪದಗಳಲ್ಲಿ ಕಂಡುಬರುತ್ತದೆ ಪದಗಳಲ್ಲಿ ಕಂಡುಬರುತ್ತದೆ ಬಹಳಷ್ಟು ಚೆನ್ನ ಚಂದವಾಗಿರುತ್ತದೆ ಹಾಗಾಗಿ ನಮ್ಮ ಕನ್ನಡ ಭಾಷೆ ನಾನು ಕನ್ನಡಿಗನೇ ಆಗಿರುವುದರಿಂದ ಕನ್ನಡ ಭಾಷೆಯಲ್ಲಿ ಗೌರವ ಸ್ವಲ್ಪ ಹಿಂದಿಗಿಂತಲೇ ಹೆಚ್ಚು ಆದರೆ ನಾನು ಕೂಡ ಹಿಂದಿಯನ್ನು ಗೌರವಿಸುತ್ತೇನೆ ಐ ರೆಸ್ಪೆಕ್ಟ್ ಹಿಂದಿ ಐ ಲವ್ ಹಿಂದಿ